ಹಲೋ ಡಾಕ್ಟರಾ ತಾವು ನಾವು ನಮ್ಮ ಹೆಸ್ರು ಆಶಾ ಅಂತ ಒಂದು ವಾರದ ಕೆಳಗೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ವಿ ಜ್ವರ ಇತ್ತು ಅದಕ್ಕೋಸ್ಕರ ಬಂದಿದ್ವಿ ಜ್ವರ ಕಡಿಮೆ ಆಗಿದೆ ಸರ್ ಆದರೆ ಶೀತ ಕೆಮ್ಮು ಇದೆಲ್ಲ ಇನ್ನು ಐತೆ ಗಂಟ್ಲು ನೋವು ಪೈನ್ ಇದೆ ನಾವು ಮನೇಲೆಲ್ಲ ಕಷಾಯ ಅದು ಮಾಡ್ಕಂಡು ಕುಡ್ದ್ವಿ ಆದರೂ ಇನ್ನೂ ಕಡಿಮೆ ಆಗಿಲ್ಲ ಸರ್ ಹಾಂ ಹಾಂ ಸರ್ ಹಾಂ ಇಲ್ಲೇ ನಮ್ಮ ರಿಲೆಟೀವ್ಸ್ ಊರ್ಗೆ ಹೋಗಿದ್ವಿ ಸರ್ ಹಾಗಾಗಿ ನಾವಿಲ್ಲೇ ದುರ್ಗ್ದವ್ರು ಸರ್ ಹಾಂ ಹಾಂ ಸರ್

ಆಯಿತು ಸರ್ ಹ್ಞೂ ಹ್ಞೂ ಆಯಿತು ಸರ್ ತಗಂತೀವಿ ಹ್ಞೂ ಆಯಿತು ಸರ್ ಹ್ಞೂ ಆಯಿತು ಸರ್ ಹಾಂ ಸರ್ ಜ್ವರ ಏನಿಲ್ಲ ಕಡಿಮೆ ಆಗಿದೆ ಏನು ಶೀತ ಅಷ್ಟೆ ಅಂದರೆ ಶೀತ ಕೆಮ್ಮು ಆಯಿತು ಅಷ್ಟೆ ಹ್ಞೂ ಹಾಂ ಸರ್ ಕೆ ಜ್ವರದ್ದು ಜ್ವರದ್ದು ತಗೊಂಡಿಲ್ಲ ಸರ್ ಶೀತ ಕೆಮ್ಮುದು ತಗಂತಿದಿನಿ ಆಯಿತು ಸರ್ ಕುಡಿತೀನಿ ಹಾಂ ಸರ್ ಆಯಿತು ಹಾಂ ಹ್ಞೂ ಅದೇ ಬಂದು ಹೋಗಿದ್ವಲ್ಲ ಅದಕ್ಕೆ ಒಂದು ಸರೆ ಕಾಲ್ ಮಾಡಿ ಕೇಳೋಣ ಕಾಲ್ ಮಾಡಿದೆ ಸರ್ ಆಯಿತು ಸರ್ ಕಾದಾರಿದ ನೀರು ಕುಡಿಬೇಕಾ ಸರ್ ಹಾಂ ಆಯಿತು ಸರ್ ಹಾಂ ಹಾಂ ಸರಿ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ಮತ್ತೆ ಹಾಗೇನಾರು ಇದ್ದರೆ ಕಾಲ್ ಮಾಡ್ತೀನಿ